ಭಾರತ ಭಾರತೀಯ ಸಮಾಜದಲ್ಲಿ ಧರ್ಮ ಇತಿಹಾಸದ ಮೂಲಕ ಎಣೆದುಕೊಂಡುಬಿಟ್ಟಿದೆ ಭಾರತದಲ್ಲಿ ಧರ್ಮಗಳು ಮೂರು ವಿಭಾಗಗಳಾಗಿವೆ ಹಿಂದು ಧರ್ಮ ಕ್ರೈಸ್ತ ಧರ್ಮ ಮುಸ್ಲಿಂ ಧರ್ಮ ಅದರಲ್ಲಿ ಹಿಂದು ಧರ್ಮದಲ್ಲಿ ಮತ್ತೆ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಎಂದು ಇದೆ ಈ ಧರ್ಮಗಳು ಅವರವರ ಅನುಯಾಯಿಗಳು ಮಾಡಿಕೊಂಡಿದೆ ಧರ್ಮಗಳಲ್ಲಿ ಹಿಂದು ಧರ್ಮದವರು ದೇವಸ್ಥಾನಕ್ಕೆ ಹೋಗುತ್ತಾರೆ ಇನ್ನು ಕ್ರೈಸ್ತ ಧರ್ಮದವರು ಚರ್ಚಿಗೆ ಹೋಗುತ್ತಾರೆ ಮುಸ್ಲಿಂ ಧರ್ಮದವರು ದ ದರ್ಗಕ್ಕೆ ಹೋಗುತ್ತಾರೆ ಹಿಂದು ಧರ್ಮದವರು ದೇವಾಲಯಗಳು ಮಠಗಳು ಪೂಜಾ ಸ್ಥಳಗಳು ಹಬ್ಬಗಳು ಸಾಂಸ್ಕೃತಿಕ ಸಂಪ್ರದಾಯಗಳು ಆಚರಣೆಗಳು ಎಲ್ಲರು ಅವರವರ ಜಾತಿಗೆ ಅನುಸರಣೆ ಮಾಡಿದ ಹಾಗಿದೆ ನನ್ನ ಪ್ರಕಾರ ಏನೆಂದರೆ ಎಲ್ಲ ಧರ್ಮದವರು ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಆವಾಗ ನಾವು ಎಲ್ಲರು ಒಂದೇ ಎಂದು ಭಾವಿಸುತ್ತೇವೆ ನಾವು ಎಲ್ಲರು ಒಂದೇ ಎಂದು ಒಗ್ಗಟ್ಟಾಗಿ ನಿಂತರೆ ನಮಗೆ ಯಾರ ದುಷ್ಟರಿಂದಲೂ ನಮಗೆ ತೊಂದರೆಯಾಗುವುದಿಲ್ಲ ಈ ಧರ್ಮಗಳು ನಾವು ನಾವು ಮಾಡಿಕೊಂಡಿದ್ದು ಹಿಂದು ಕ್ರೈಸ್ತ ಮುಸ್ಲಿಂ ಎಂದ್ಲು ಹಿಂದು ಧರ್ಮದವರು ಎಲ್ಲ ಹಿಂದು ಕ್ರೈಸ್ತ ಮುಸ್ಲಿಂ ಅಂದು ಎಲ್ಲರು ಒಂದೇ ಎಂದು ಭಾವಿಸಿ ನಾವು ಎಲ್ಲರ ಜೊತೆಗೂಡಿ ಯಾವುದೇ ಹಬ್ಬವಾಗಲಿ ಎಲ್ಲದನ್ನೂ ಜೊತೆಗೂಡಿ ಆಚರಿಸಿದರೆ ನಮ್ಮ ಭಾರತ ಯಾ ಇನ್ನೂ ಉತ್ತಮ ಮಟ್ಟದ ಸ್ಥಾನದಲ್ಲಿ ನಾವು ಎಲ್ಲರು ಇರುತ್ತೇವೆ ಭಾರತದಲ್ಲಿಯ ಜನಸಂಖ್ಯೆ ಜಾಸ್ತಿ ಇದ್ದರೂ ಇದ್ದರೂ ಅವರವರ ಶಕ್ತಿ ತುಂಬಾ ಹೆಚ್ಚಿದೆ ಭಾರತ ಒಂದು ವಿವಿಧ ಸಂಸ್ಕೃತಿಯುಳ್ಳ ದೇಶ ಇದೇ ಭಾರತದಲ್ಲಿ ಧರ್ಮಗಳು ಕೂಡ ವಿವಿಧ ಸಂಸ್ಕತಿಯನ್ನು ಬೆಳೆಸಿ ಇಡೀ ದೇಶಕ್ಕೆ ನಮಗೆ ಇಡೀ ದೇಶಕ್ಕೆ ಹೆಮ್ಮೆಯಾಗಿಬಿಡುತ್ತೆ ಹಿಂದು ಧರ್ಮ ಕ್ರೈಸ್ತ ಧರ್ಮ ಮುಸ್ಲಿಂ ಧರ್ಮ ಎಂದು ವಿಂಗಡನೆ ಮಾಡದೇ ನಾವೆಲ್ಲರೂ ಒಂದೇ ಎಂದು ಭಾವಿಸಿ ಜೊತೆಗೂಡಿ ಮುನ್ನಡೆಯೋಣ ಜೈ ಭಾರತ